ಹಲೋ ಮೀನಿನ ಮಾರ್ಕೆಟ್ ಅಲ್ವ ಹಾಂ ನಮಗೆ ಮೀನು ಬೇಕಿತ್ತು ಒಂದು ಕೆ ಜೀ ಮುರ್ರೆಲ್ ಫಿಶ್ ಮತ್ತು ಸೀಗಡಿ ಸೀಗಡಿ ಹೌದು ಹೌದಾ ಏಡಿ ಏಡಿ ಮೀನು ಏಡಿ ಮೀನು ಹ್ಞೂ ದೊಡ್ಡ ಏರ್ಟಿಯಲಾ ಹಾಂ ದೊಡ್ಡ ಏರ್ಟಿ ಹಾಫ್ ಕೇ ಜಿಗೆ ಎಷ್ಟು ದೊಡ್ಡ ಏರ್ಟಿಲಿ ಅಫ್ ಸ್ವ್ಯಾರ್ಡ್ ಹಾಂ ದೊಡ್ಡ ಏರ್ಟಿಲ್ ಹೌದಾ ಹ್ಞೂ ಹ್ಞೂ ಹ್ಞೂ ಹ್ಞೂ ಏನು ಕಳಿಸಿಕೊಡುವುದಕ್ಕೆ ಚಾರ್ಜ್ ಆಗ್ತದಾ ಒಂದು ಕೆಜೀ ಮುರ್ರೆಲ್ ಫಿಶ್ಶಿಗೆ ಅದು ಕಳಿಸಿ ಆಯಿತಾ ಒನ್ ಕೆ ಜಿ ಮುರ್ರೆಲ್ ಫಿಶ್ ಕಳಿಸಿ ಕಳಿಸಿ ಮತ್ತೆ ಆಫ್ ಕೆ ಜೀ ಅದು ಸೀಗಡಿ ಕಳಿಸಿ ಆಫ್ ಕೆ ಜೀ ಆಫ್ ಕೆ ಜೀ ಏಡಿ ಆಫ್ ಕೆ ಜೀ ಆಫ್ ಕೆ ಜೀ ಲಾಬ್ಸ್ಟರ್ ಕಳಿಸಿ ಆಯಿತಾ ಬೇರೆ ಬೇರೆ ಎಲ್ಲು ಹಾಂ ಅದೆಲ್ಲ ಬೇಡಾ ಬೇಡಾ ಬೇಡಾ ಬೇಡಾ ಬೇಡಾ ಹಾಂ ಹಾಂ ಇದು ಒಂದು ಕಳಿಸಿ ಆಯಿತಾ ಕರೆಕ್ಟ್ ಆಗಿ ಮತ್ತು ಹ್ಞೂ ಹ್ಞೂ ಸ್ವಲ್ಪ ಕಮ್ಮಿ ಮಾಡಿ ರೇಟ್ ರೇಟ್ ಸ್ವಲ್ಪ ಕಮ್ಮಿ ಮಾಡಿ ಮತ್ತು ನಾವು ತಗೋಳ್ಬೇಕಲ್ಲ ನೀವು ಹಾಗೆ ಮಾಡಬಾರ್ದು ಸ್ವಲ್ಪ ಕಮ್ಮಿ ಮಾಡಿ ಇಷ್ಟೆಲ್ಲ ತಗೊಳ್ತೀವಲ್ಲ ಎಂತ ಎರಡು ರೂಪಾಯಿ ಹಾಂ ಹಾಂ ಇದು ಇದು ಜಾಸ್ತಿ ಆಯಿತು ನಿಮ್ದು ಐದು ರೂಪಾಯಿ ಎರ್ಡು ರೂಪಾಯಿ ಕಾಲ ಹೋಗಿದೆ ರೂಪಾಯಿ ಎರ್ಡು ರೂಪಾಯಿ ಕಾಲ ಹೋಗಿದೆ ನಿಮಗೆ ನಿಮ್ಮ ಹತ್ರ ಯಾವಾಗಲೂ ತಗೊಳ್ತೇವೆ ನಾವು ಓ ನೀವು ಹಾಗೆಲ್ಲ ಮಾತಾಡ್ಬಾರ್ದು ಗೊತಾಯಿತಾ ನಾವು ಯಾವಾಗಲೂ ತಗೊಳ್ಳುವವ್ರು ಆಯಿತು ಕಮ್ಮಿ ಮಾಡ್ತೀರಲ್ಲ ಹ್ಞೂ ಸರಿ ಸರಿ ಸರಿ ಆಯಿತು ಆಯಿತು ಹ್ಞೂ ಹ್ಞೂ ಹ್ಞೂ ಹ್ಞೂ